ಇದೊಂದು ಒಳ್ಳೆಯ ಕ್ವಷನ್ ಕೊಟ್ಟಾರ ಯುವಜನ್ರು ಸಾಂಸ್ಕೃತಿಕ ಪದ್ದತಿಗಳನ್ನು ದೃಢವಾಗಿ ಅನುಸರಿಸ್ತಾ ಇದ್ದಾರೆಯೇ ಅಂದ್ಕಂಡು ಕೇಳರ ನನ್ನ ಪ್ರಕಾರ ಹೇಳೋದಿದ್ರೆ ಯುವಜನರು ಒಬ್ಬರೂ ಸಾಂಸ್ಕೃತಿಕ ಪದ್ದತಿಗಳನ್ನು ದೃಢವಾಗಿ ಅಂತೂ ಅನುಸರಿಸುಕ್ಕೆ ಸಾಧ್ಯವೇ ಇಲ್ಲ ಅನ್ಕೊಂಡೆ ಹೇಳ್ಬೇಕಾತಿದು ಯಾಕಂದರೆ ಹೀಗೆ ನಮ್ಮನ್ನೇ ಒಂದು ಉದಾಹರ್ಣೆಯಾಗಿ ತಕೊಂಡ್ರೆ ಈಗ ನಾನೇ ಎಷ್ಟ್ ಸಾಂಸ್ಕೃತಿಕ ಪದ್ದತಿಯನ್ನು ದೃಢವಾಗಿ ಅನುಸರಿಸ್ತೇವೆ ಈಗ ನಮಗೆ ಹಿಂದಿನ ಕಾಲ್ದ ಸಾಂಸ್ಕೃತಿಕ ಪದ್ದತಿಗಳು ಒಂದು ಸರಿ ಇಷ್ಟ ಆಗುಲ್ಲ ಹೀಗೆ ಫಾರ್ ಎಕ್ಸಾಂಪಲ್ ಅಂದರೆ ಒಂದು ಉದಾಹರಣೆ ತಕೊಂಡ್ರೆ ಈಗ ಒಂದು ಸಾಂಸ್ಕೃತಿಕ ಪದ್ದತಿ ಈಗ ಹಿಂದಿನ ಕಾಲ್ದವ್ರ ಡ್ಯಾನ್ಸ್ ಹಿಂದಿನ ಕಾಲ್ದವ್ರ ನೃತ್ಯ ಇರ್ಬೋದು ಹಿಂದಿನ ಕಾಲದವ್ರ ಮಾತಾಡದಂತದ್ದು ಅವ್ರು ಮಾತಾಡುವಂಥದ್ದು ಒಂದು ಪದ್ದತಿ ಇರ್ಬೋದು ಅಥ್ವಾ ಹಿಂದಿನ ಕಾಲ್ದೋರ್ದು ಊಟ ಉಪಚಾರ ಇರ್ಬೋದು ಅಥವಾ ಹಿಂದಿನ ಕಾಲ್ದೋರ್ದು ಉಡುಗೆ ತೊಡುಗೆ ಇರ್ಬೋದು ಇಂತಹ ಸಾಂಸ್ಕೃತಿಕ ಮೌಲ್ಯ ಮೌಲ್ ಅಂದರೆ ಪದ್ದತಿಗಳು ನಮ್ಗೆ ಯಾವುದೂ ಒಟ್ಟು ಇಷ್ಟಾಗುಲ್ಲ ಅಂದರೆ ನಾವು ಈಗಿನ ಕಾಲದ ಯುವಜನ ಆಗಿರೋದರಿಂದ ಹಿಂದಿನ ಕಾಲದವ್ರ್ದೆಲ್ಲ ಅಷ್ಟು ಇಷ್ಟಪಡುಕ್ಕೆ ಸಾಧ್ಯವೇ ಇಲ್ಲ ಹೀಗೆ ಉಡುಗೆ ತೊಡುಗೆ ತಕೊಂಡ್ರೆ ಈಗ ಹಿಂದಿನ ಕಾಲ್ದವ್ರು ಯಾವ ಥರ ಉಡುಗೆ ತೊಡುಗೆ ಧರಿಸ್ತಾ ಇದ್ರೂ ಅವ್ರು ಪುರುಷರಾಗಿದ್ದರೆ ಅವ್ರು ಲುಂಗಿ ಇರ್ಬೋದು ಈ ಥರದ್ದೆಲ್ಲ ಧರಿಸ್ತಾ ಇದ್ರು ಅದು ಈಗಿನ ಕಾಲ್ದವ್ರು ಹೇಗೆ ಪುರುಷ್ರು ಜೀನ್ಸ್ ಪ್ಯಾಂಟ್ ಎಲ್ಲ ಹಾಕಂತಾರ ಅಂದರೆ ಸಾಂಸ್ಕೃತಿಕ ಮೌಲ್ಯ ಎಲ್ಲ ಹೋಗೇ ಬಿಟ್ಟಿದೆ ಪೂರ್ತಿ ಮಹಿಳೆಯರು ಆದರೆ ಹೇಗೆ ಮಾರ್ಡನ್ ಡ್ರೆಸ್ ಎಲ್ಲ ಹಾಕೊಂತಾರ ಹಿಂದಿನ ಕಾಲದ ಸೀರೆ ಎಲ್ಲ ಕಣ್ಮರೆಯಾಗೆ ಹೋಗಿ ಬಿಟ್ಟವೆ ಹೀಗೆ ಯುವಜನ ಅಂತೂ ಹಿಂದಿನ ಕಾಲ್ದವ್ರು ಸೀರೆ ಉಡುವುದೆಲ್ಲ ಹೋಗಿ ಬಿಟ್ಟಿದೆ ಎಗೆ ಈಗಿನ ಕಾಲದ ಮಾರ್ಡನ್ ಡ್ರೆಸ್ಸು ಅಷ್ಟೂ ಬ್ಯಾರೆ ಬೇರೆ ದೇಶದ್ದು ಫಾರಿನರ್ಸಿದ್ದೆಲ್ಲ ಡ್ರೆಸ್ ಅನುಕರಣೆ ಮಾಡುಕ್ಕೆ ಶುರು ಮಾಡೇ ನಮ್ದು ಪರಂಪರೆಯಿಂದ ಬಂದಂಥ ಸಾಂಸ್ಕೃತಿಕ ಉಡುಗೆ ತೊಡುಗೆ ಎಲ್ಲ ಹೋಗೆ ಬಿಟ್ಟವೆ ಅಂಥದೆಲ್ಲ ಯಾರೂ ಜನ ಇಷ್ಟಪಡುಲ್ಲ ಹೀಗೆ ಅದೇ ಪುರುಷರಲ್ಲೂ ಕೂಡ ಹಾಗೆ ಅವ್ರೂ ಜೀನ್ಸ್ ಪ್ಯಾಂಟು ಎಲ್ಲ ಮಾಡರ್ನ್ ಡ್ರ ಉಡುಗೆ ತೊಡುಗೆನೇ ಹಾಕುಕ್ಕೆ ಇಷ್ಟಪಡ್ತಾರ ಸಾಂಸ್ಕೃತಿಕ ನನ್ನ ಪ್ರಕಾರ ಯುವಜನ ಸಾಂಸ್ಕೃತಿಕ ಪದ್ದತಿಗಳನ್ನು ಒಬ್ಬರೂ ಸರಿಯಾಗಿ ಅನುಸರಿಸ್ತಾ ಇಲ್ಲ ಇನ್ನು ಊಟದಲ್ಲೂ ಕೂಡ ಹಾಗೇ ನಮ್ಮ ಅಜ್ಜ ಅಜ್ಜಿ ಮೊದ್ಲೇ ಅಂದರೆ ಹಿಂದಿನ ಕಾಲ್ದಲ್ಲಿ ಮಾಡಿದಂಥ ಅಡುಗೆ ಎಲ್ಲ ಅವ್ರು ಇಷ್ಟಪಡುವುದಿಲ್ಲ ಹೀಗೆ ಹೋಟೆಲ್ಲಲ್ಲೇ ಯಾವ್ಯಾವುದೋ ಫುಡ್ಸ ಅಂದರೆ ಮ್ಯಾಗಿ ಇರ್ಬೋದು ನೂಡಲ್ಸು ಇಂಥದ್ದೇ ಇಷ್ಟಪಡ್ತಾರೆ ಹೊರತು ಹಿಂದಿನ ಕಾಲ್ದವ್ರು ಮಾಡಿದ ಈಗ ಒಂದು ಮೊದ್ಲು ಹಿಂದಿನ ಕಾಲ್ದಲ್ಲಿ ನಮ್ಮ ಮನೆಲಿ ಮಾಡಿ ಅಂದ್ರೆ ಎಲ್ಲರ ಮನೇಲ್ಲೂ ಮಾಡ್ತಾ ಇದ್ರಲ್ಲ ಸುಳಿ ರೊಟ್ಟಿ ಇರ್ಬೋದು ಕಡೆಗೆ ಇದು ಹಂಚಿನ ಮೇಲಿನ ರೊಟ್ಟಿ ಇಂಥದ್ದೆಲ್ಲ ಮಾಡ್ತಾರೆ ಇವೆಲ್ಲ ಯಾರೂ ಇಷ್ಟಪಡುಲ್ಲ ಅಂದರೆ ಈಗಿನ ಕಾಲದ ತಿಂಡಿಗಳನ್ನೇ ಭಾಳ ಇಷ್ಟಪಡ್ತಾರ ಅವು ಆರೋಗ್ಯಕ್ಕೆ ಹಾಳಾದರೂ ಆಗ್ಲಿ ತಿನ್ನುದು ಬಿಡುದಿಲ್ಲ ಹಂಗಿದೆ ಹಿಂದಿನ ಕಾಲದ ಪದ್ದತಿ ಕಡೆಗೆ ನಮ್ಮ ಸಾಂಸ್ಕೃತಿಕ ಮೌಲ್ಯ ಅಟ್ಟುವ ಸಡಿಲ ಆಗುಕ್ಕೆ ನೆಲೆ ಕಳ್ದುಕೊಳ್ತಾ ಇರುವುದಕ್ಕೆ ನನ್ನ ಅಭಿಪ್ರಾಯ ಏನಂತ ಕ್ವಷನ್ ಕೇಳಾರ ಈ ಕ್ವಷನ್ನು ಭಾಳ ಲೈಕಿ ಕೇಳಾರೆ ಯಾಕಂದರೆ ನಮ್ಮ ಸಾಂಸ್ಕೃತಿಕ ಮೌಲ್ಯ ಹೇಗೆ ಸಡಿಲ ಆತು ಇದು ಅಂದರೆ ಯಾರಿಗೂ ಈಗ ಯಾವುದೇ ಮನೆಲ್ಲೂವ ನೀ ಇಂಥ ಅಂದರೆ ನಮ್ಮ ಸಾಂಸ್ಕೃತಿಕ ಹಿಂದಿನ ಕಾಲ್ದಲ್ಲಿ ಹೆಂಗಿತ್ ನೋಡಿ ಹಾಗೆ ಮಾಡಿ ಅದು ಯಾರ ಮನೇಲೂ ಹೇಳುಲ್ಲ ಈ ಇಂತಹ ಪದ್ದತಿಯನ್ನೇ ನೀವು ಅನುಸರಿಸ್ಕ ಹೋಗ್ಬೇಕು ಅಂದೂ ಯಾರಿಗೂ ಶಿಕ್ಷಣ ಕೊಡುಲ್ಲ ಹಿಂಗಾಗಿ ಏನಾಗಿದೆ ಅಂದರೆ ಇಂಥ ಶಿಕ್ಷಣ ಪೂರ್ತಿ ಕಣ್ಮರೆಯಾಗಿ ಹೋಗಿದೆ ಹಂಗಾಗಿ ಅವರಿಗೆ ಯಾವುದೂ ಹಿಂದಿನ ಕಾಲದ ಪದ್ದತಿಗಳು ಯಾವುದೂ ಅವರಿಗೆ ಅನುಸರ್ಸುಕ್ಕೆ ಸಾಧ್ಯವೇ ಆತೇ ಇಲ್ಲ ಮತ್ತು ತಿಂಡಿಯಲ್ಲೂ ಕೂಡ ಹಂಗೇ ಹಿಂದಿನ ಕಾಲ್ದಲ್ಲಿ ಹೆಂಗಿತ್ತು ಆ ತಿಂಡಿ ಎಲ್ಲ ಮನೆಲೇ ಮಾಡುವುದು ಕಮ್ಮಿ ಆಗಿದವೆ ಹೋಟೆಲ್ಗಳಲ್ಲಿ ಅಂತೂ ನೋಡುಕ್ಕೆ ಸಾಧ್ಯ ಇಲ್ಲ ಬಿಡಿ ಆ ನಮನಿಯಾಗಿ ಹೋಗಿದೆ ಹಂಗಾಗಿ ತಿಂಡಿಗಳೂ ಇಲ್ಲ ಉಡುಗೆ ತೊಡುಗೆಯೂ ಒಟ್ಟು ಬೇರೆ ದೇಶದ್ದೇ ಒಟ್ಟು ಮಾರ್ಡನ್ ಡ್ರೆಸ್ಸೇ ಹಾಕುದು ಹಿಂಗಾಗಿ ಏನಾಗಿದಂದರೆ ಎಲ್ಲ ನಮ್ಮ ಮೌಲ್ಯಗಳಷ್ಟು ಹೋಗಿ ಬಿಟ್ಟವೆ ಅಷ್ಟು ಬೇರೆ ದೇಶದ್ದೇ ಅನುಸರಿಸುದೆ ಹೊರತು ನಮ್ಮ ದೇಶದ್ದೇನೂ ಮಾಡಾಣಿಲ್ಲ ಹಂಗಾಗಿ ಮೌಲ್ಯಗಳು ಅಷ್ಟು ಹೋಗಿ ಹೋಗ ಹ ಹಾಳು ಬಿದ್ದು ಹೋಗಿರೋದ್ರಿಂದ ಏನು ಮಾಡಕ್ಕೂ ಸಾಧ್ಯ ಆಗ್ತಾ ಇಲ್ಲ ನನ್ನ ಪ್ರಕಾರ ಹೇಳುರು ಇದು ಇದಕ್ಕೆ ಪಾಲಕರು ಶಿಕ್ಷಕರು ಎಲ್ಲರೂ ಕೂಡಿ ಸರಿಯಾಗಿ ಹೇಳ್ಬೇಕು ಅವರಿಗೆ ನಮ್ಮ ಮೌಲ್ಯಗಳನ್ನು ಸರಿಯಾಗಿ ನೀವು ರೂಢ್ಸ್ಕಬೇಕು ಇಂಥ ಮೌಲ್ಯಗಳೆಲ್ಲ ಮತ್ತು ನಿಮ್ಗೆ ಸಿಗುಲ್ಲ ಇಂಥ ಮೌಲ್ಯಗಳನ್ನೆಲ್ಲ ಸರಿಯಾಗಿ ರೂಢ್ಸ್ಕೊಳುದ್ರಿಂದ ನಿಮ್ದು ಭವಿಷ್ಯದಲ್ಲಿ ನಿಮ್ಗೆ ಒಳ್ಳೆಯ ಒಂದು ಪ್ಯೂಚರ್ ಇದು ಹಾಗಲ್ಲ ಹೇಳಿದ್ರೆ ಮಕ್ಕಳಿಗೆಲ್ಲ ಸರಿಯಾಗಿ ಅರ್ಥ ಆತು ಇದು ಇಲ್ಲಾಂದ್ರೆ ಅವ್ರಿಗೆ ಹೆಂಗೆ ಅರ್ಥ ಆತು ಇದು ಭವಿಷ್ಯದಲ್ಲಿ ಅವ್ರಿಗೆ ಏನು ಮಾಡ್ಬೇಕಂತಲೇ ಗೊತ್ತಾಗುಲ್ಲ ಯಾವ್ಯಾವ ಮೌಲ್ಯಗಳು ಇವೆನ್ನುದು ಸರ್ಯಾಗಿ ಗೊತ್ತಿಲ್ಲ ಎಷ್ಟೋ ಜನರಿಗೆ ಮೌಲ್ಯಗಳು ಅಷ್ಟು ಕಣ್ಮರೆಯಾಗಿ ಹೋಗಿ ಬಿಟ್ಟವೆ ಹಂಗಾಗಿ ವಿದ್ಯಾರ್ಥಿಗಳಿಗೆ ಇರ್ಬೋದು ಮನೆಲೇ ಪಾಲಕರು ಮಕ್ಳಿಗೆ ಇರ್ಬೋದು ಎಲ್ಲ ಒಳ್ಳೆಯ ರೀತಿಯ ಮೌಲ್ಯಗಳು ಹೇಳ್ಕೊಡ್ಬೇಕು ಮಕ್ಳಿಗೆ ಹೇಳ್ಕೊಡುದ್ರಿಂದ ಅವರಿಗೆ ನಮ್ಮ ಸಾಂಸ್ಕೃತಿಕ ಮೌಲ್ಯಗಳು ಮೊದ್ಲು ಏನಿತ್ತು ನಾವು ಯಾವ ಥರ ಮೌಲ್ಯಗಳನ್ನು ಅಳವಡ್ಸ್ಕಬೇಕು ಅಳ್ವಡ್ಸ್ಕೊಂಡಿರುವಂತಹ ಮೌಲ್ಯಗಳನ್ನು ಜೀವನ್ದಲ್ಲಿ ನಾವು ಹೇಗೆ ಒಂದೊಂದೇ ಸರಿಯಾಗಿ ಅನುಸರಿಸ್ತಾ ಹೋಗ್ಬೇಕು ಇಂಥದ್ದೆಲ್ಲ ಗುತ್ತಾತಿದು ಯಾರೂ ಅವ್ರಿಗೆ ಮಾರ್ಗದರ್ಶನನೇ ಕೊಡ್ಲ ಅಂದರೆ ಹೇ ನಾವು ಯಾವ ಮೌಲ್ಯ ಅನುಸರ್ಸ್ಬೇಕು ಮೊದ್ಲಂದು ಕಾಲ್ದಲ್ಲಿ ಯಾವ ಥರ ಸಾಂಸ್ಕೃತಿಕ ಮೌಲ್ಯ ಇತ್ತು ಇಂಥದ್ದು ಯಾವುದೂ ಗೊತ್ತಿರೊಲ್ಲ ಸೊ ಹಂಗಾಗಿ ವಿದ್ಯಾರ್ಥಿಗಳಿಗೆ ಹಾಗೇ ಮನೆಯ ಹ ಶಾಲೆಯಲ್ಲಿ ಶಿಕ್ಷಕ್ರು ಮಕ್ಳಿಗಾಗ್ಲಿ ಮನೆಯಲ್ಲಿ ಪೋಷಕ್ರು ಮಕ್ಳಿಗಾಗ್ಲಿ ಎಲ್ಲ ನಮ್ಮ ಹಿಂದಿನ ಕಾಲ್ದವ್ರ್ದು ಸಾಂಸ್ಕೃತಿಕ ಪದ್ದತಿಗಳನ್ನು ಸರಿಯಾಗಿ ಮಕ್ಳಿಗೆ ತಿಳಿಸ್ಕೊಡ್ಬೇಕು ಅವ್ರ ಹಿಂದಿನ ಕಾಲ್ದ ಏನು ಉಡುಗೆ ತೊಡುಗೆ ಇರ್ಬೋದು ಸಾರೀ ಇರ್ಬೋದು ಅಂದರೆ ಮಹಿಳೆಯರಿಗೆ ಸೀರೆ ಇರ್ಬೋದು ಇಂಥದ್ದೆಲ್ಲ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಹೇಳಿಕೊಟ್ರೆ ನಮ್ಮ ದೇಶದ ಸಂಸ್ಕೃತಿಯೂ ಸರಿಯಾಗಿ ಉಳಿತಿದ್ ನಮ್ಮ ದೇಶದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸ್ಕಂಡು ಹೋಗಬೇಕಾಗಿರೋ ಜವಾಬ್ದಾರಿ ನಮ್ಮ ಯುವಜನರದೇ ಯುವಜನರೇ ನಮ್ಮ ಸಂಸ್ಕೃತಿಯನ್ನು ಉಳಸ್ಕ ಹೋಗಲ್ಲ ಅಂದರೆ ಮತ್ತೆ ಸಂಸ್ಕೃತಿ ಉಳ್ಸೋರು ಯಾರು ಅನ್ನುವ ಪ್ರಶ್ನೆ ಬತ್ತಿದ್ ಹಂಗಾಗಿ ಈ ಪ್ರಶ್ನೆಗೆ ನಮಗೆ ನಾವೇ ಉತ್ತರವನ್ನ ಕಂಡ್ಕಬೇಕು ಸ್ವಾಮಿ ವಿವೇಕಾನಂದ್ರು ಹೇಳರ ಏನು ಅನ್ಕಂಡು ನಾವು ನಮ್ಮ ದೇಶದ ಸಂಸ್ಕೃತಿಯನ್ನು ಯಾವತ್ತೂ ಬಿಟ್ಟು ಕೊಡುಕ್ಕಿಲ್ಲ ನಮ್ಮ ದೇಶದ ಸಂಸ್ಕೃತಿಯನ್ನು ಕಾಪಾಡುದು ನಾವೇ ನಮ್ಮ ದೇಶದ ಸಂಸ್ಕೃತಿಯನ್ನು ನಾವೇ ಹಾಳು ಮಾಡ್ಕೊಂಡ್ರೆ ಮತ್ತು ಅದನ್ ಕಾಪಾಡೋರು ಯಾರು ಉಳ್ಸಿ ಬೆಳ್ಸ್ಕಂಡು ಹೋಗೋರು ಯಾರು ಹಂಗಾಗಿ ನಮ್ಮ ದೇಶದ ಸಂಸ್ಕೃತಿಯ ನಮ್ಮ ದೇಶದ ಸಂಸ್ಕೃತಿ ಖರೆ ಹೇಳಬೇಕಂದ್ರೆ ಎಲ್ಲ ದೇಶದ ಸಂಸ್ಕೃತಿಗಿಂತ ನಮ್ಮ ದೇಶದ ಸಂಸ್ಕೃತಿ ಮೇಲು ಈ ಸಂಸ್ಕೃತಿ ಇಷ್ಟು ಇದು ಅನ್ನುದು ಅಮೇರಿಕಕ್ಕೆ ಹೋದಾಗ ಸ್ವಾಮಿ ವಿವೇಕಾನಂದ್ರು ಹೇಳರ ಅವ್ರು ಹೇಳಿದ ಮೇಲೇ ನಮ್ಮ ದೇಶದ ಸಂಸ್ಕೃತಿ ಯಾವ ನಮೂನಿ ಇತ್ತು ಅನ್ನುದು ಎಲ್ಲರಿಗೂ ಗೊತ್ತಾಗಿದ್ದ ಸೊ ಹಂಗಾಗಿ ನಾವು ಏನು ಮಾಡಬೇಕಂದ್ರೆ ನಮ್ಮ ದೇಶದ ಸಂಸ್ಕೃತಿಯನ್ನು ಉಳ್ಸಿ ಬೆಳ್ಸ್ಕಂಡು ಹೋಗುಕ್ಕೆ ಮಹನೀಯರೆಲ್ಲರೂ ಕೂಡ ಇಂಥದ್ದೆಲ್ಲ ಮಾರ್ಗದರ್ಶನವನ್ನು ನಮಗೆ ಅಷ್ಟೂ ಜನ ನೀಡರ ಅವ್ರು ಅಷ್ಟೂ ಜನ ನೀಡಿದ ಮಾರ್ಗದರ್ಶನವನ್ನು ನಾವು ಕೇಳಿ ತಿಳ್ಕಂಡು ಸರಿಯಾಗಿ ಪಾಲನೆ ಮಾಡಿದ್ರೆ ನಮ್ಮ ಯುವಜನತೆ ಸಾಂಸ್ಕೃತಿಕ ಪದ್ದತಿಗಳನ್ನು ದೃಢವಾಗಿ ಅನುಸರಿಸಲಿಕ್ಕೆ ಸಾಧ್ಯ ಇದೆ ಹಾಗೆ ಮತ್ತು ಸಾಂಸ್ಕೃತಿಕ ಮೌಲ್ಯಗಳು ಸಡಿಲವೂ ಆಗುಲ್ಲ ಅವೆಲ್ಲ ನೆಲೆಗೊಳ್ತಾವೆ ಅಂಥ ಸಾಂಸ್ಕೃತಿಕ ಪದ್ದತಿಗಳನ್ನು ನಾವು ಎಂದಿಗೂ ಹಾಳಾಗುಕ್ಕೆ ಬಿಡುಕ್ಕಿಲ್ಲ ಬಿಟ್ಟರೆ ಅದು ನಮ್ಮ ದೇಶದ ಯುವಜನರ ಒಂದು ಏನಂತಾರ ಯುವಜನರ ಒಂದು ನಶಿಸುವಿಕೆಗೆ ಕಾರಣ ಎಂದೇ ಹೇಳ್ಬೌದು